ನೋಡಿ ಈಗ ಭಾಷೆ ಅಂತ ಬಂದರೆ ಅದು ನಮ್ಮ ಭಾರತದಲ್ಲಿ ಅಧಿಕೃತವಾಗಿ ಯಾವ ಭಾಷೆ ಬಳಸ್ತಾರೆ ಅಂತ ಬಂದರೆ ಮೊದಲಾಗಿ ನಮ್ಮ ಭಾರತದಲ್ಲಿ ಅಧಿಕೃತವಾಗಿ ಬಳಸೋದು ಅಂದರೆ ಹಿಂದಿ ಭಾಷೆ ಮತ್ತು ಇನ್ನು ಸಾಮಾನ್ಯವಾಗಿ ಬಳಸುವಂಥ ಭಾಷೆಗಳು ಇಪ್ಪತ್ತೆರಡು ಭಾಷೆಗಳು ಇವೆ ಇಪ್ಪತ್ತೆರಡು ಭಾಷೆಗಳಲ್ಲಿ ಅಲ್ಲಿ ಈಗ ನಮ್ಮ ಭಾಷೆ ಭಾರತ ದೇಶದಲ್ಲಿ ಇರುವಂತಹ ರಾಜ್ಯಗಳ ಮೇಲೆ ಅಲ್ಲಿರೋ ಆಧಾರಿತದಲ್ಲಿ ಯಾವ ಭಾಷೆ ಬಳಕೆ ಮಾಡುತ್ತಾರೆ ಅಂತಹ ಭಾಷೆಗಳು ಇದಾವೆ ಅದರಲ್ಲಿ ನಾನು ಕೆಲವೊಂದು ಹೇಳುತ್ತೇನೆ ಮೊದಲಾಗಿ ಕರ್ನಾಟಕದಲ್ಲಿ ಕನ್ನಡ ನಾವು ಜಾಸ್ತಿ ಅದು ಒಂದು ಮುಖ್ಯವಾದ ಭಾಷೆ ನಮ್ಮ ಭಾರತದಲ್ಲಿ ಮತ್ತು ತಮಿಳ್ ತೆಲುಗು ಮತ್ತು ಮರಾಠಿ ಮತ್ತು ಓಡಿಯಾ ಮತ್ತು ಸಂಸ್ಕೃತ ಈ ತರಹದ ಭಾಷೆಗಳು ನಾವು ಬಳಸುತ್ತೇವೆ ಮತ್ತು ಇದಕ್ಕೇ ಆದಂತಹ ಒಂದು ವಿಶೇಷತೆ ನಮ್ಮ ಭಾರತದಲ್ಲಿ ಅವರವರ ರಾಜ್ಯಗಳಲ್ಲಿ ಅವರು ಪ್ರಾಮುಖ್ಯತೆ ಕೊಡುತ್ತಾರೆ ಅವರ ಭಾಷೆಗಳಿಗೆ ಮತ್ತು ಮೊದಲಾಗಿ ನಮ್ಮ ಭಾರತದಲ್ಲಿ ಮೊದಲು ನಾವು ಮಾತೃಭಾಷೆ ಅಂತ ಕರೆಯೋದಾದ್ರೆ ಭಾರತದಲ್ಲಿ ಹಿಂದಿ ಭಾಷೆಯನ್ನು ತುಂಬ ಜಾಸ್ತಿಯಾಗಿ ಬಳಸುತ್ತಾರೆ ಈ ಭಾಷೆಯನ್ನು ಎಲ್ಲರೂ ಕೂಡ ಮಾತನಾಡುತ್ತಾರೆ ಕೆಲುವರಿಗೆ ಬರುತ್ತದೆ ಇನ್ನು ಕೆಲವ್ರಿಗೆ ಬರುವುದಿಲ್ಲ ಆದರೂ ಅವರವರ ಭಾಷೆಯಲ್ಲಿ ಅವರು ಮಾತನಾಡುವುದಕ್ಕೆ ಇಷ್ಟ ಪಡುತ್ತಾರೆ ಮತ್ತು ಅವರವರ ಭಾಷೆಗೆ ಅವರವರದೇ ಆದಂತಹ ಗೌರವವನ್ನು ಗೌರವ ಮತ್ತು ಸನ್ಮಾನವನ್ನು ಅವರು ಅಂಥ ಅವರ ಭಾಷೆಗಳಿಗೆ ನೀಡುತ್ತಾರೆ ಹೀಗೆ ನಮ್ಮ ಭಾರತದಲ್ಲಿ ನಮ್ಮ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡುತ್ತಾರೆ